ಹಲೋ ಮಾತಾಡೋದು ಹೌದು

ನಾನು ಬ್ರಾಂಚಲಿದ್ದೇನೆ ನಿಮ್ಮದು ಪ್ಲೇಸ್ ಯಾವುದು ನಮ್ಮ ಜೂರಿಸ್ಡಿಕ್ಷನ್ ಬರ್ತದಾ ನೋಡಬೇಕಲ್ಲ

ಕಾಪು ಹಾಂ ಕಾಪು ಬ್ರಾಂಚ್ ಹೌದೌದು ಹ್ಞೂ ಕಾಪು ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದು ನಿಮ್ಮದು ಲೋನ್ ಪೀರಿಯಡ್ ಎಷ್ಟು ಆರು ವರ್ಷ ಹಾಂ

ಹ್ಞೂ ಒಂದು

ಪ್ರೊಪರ್ಟಿ ಇದೆಯಾ ನಿಮಗೆ ಪ್ರೊಪರ್ಟಿಯಾ ಮನೆ ಹ್ಞೂ ಹ್ಞೂ ಹ್ಞೂ ಹಾಂ ಅದರ ಮೇಲೊಂದು ಆಯಿತು ಪ್ರೊಪರ್ಟಿ ಅದೊಂದು ಆರ್ ಟಿ ಸಿ ಹಿಡ್ಕೊಂಡು ಬನ್ನಿ ಆರ್ ಟಿ ಸಿ ಒಂದು ಬೇಕಾಗ್ತದೆ ಮತ್ತು ಹ್ಞೂ ಮಂತ್ಲಿ

ಹಾಂ ಕೊಡ್ಬೌದು ನಿಮ್ದು ಚೆಕ್ ಕೊಡಲಿಕ್ಕಾಗ್ತದಲ್ಲ ಹಾಂ ಹಾಂ ಹ್ಞೂ ಹ್ಞೂ ಶೂರಿಟಿ ಬೇಕಾಗುತ್ತೆ ಹ್ಞೂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಹ್ಞೂ ಹ್ಞೂ ಹ್ಞೂ ಹ್ಞೂ ಆಯ್ತು ಹ್ಞೂ ಹ್ಞೂ ನೋಡುವ ನಾಳೆ ನೋ ನಾಳೆ